ಹಲೋ ಸರ್ ಇದು ಕಾರ್ ಶೋರೂಮಾ ಸರ್ ಹೌದಾ ಸರ್ ಇದು ನಮಗೆ ಹುಂಡೈ ಕಾರ್ ಬೇಕಾಗಿತ್ತು ಸರ್ ನಾವು ತುಮ್ಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕು ಸರ್

ಹಾಂ ಯಾವ ಮಾಡ್ಲು

ಹೌದಾ

ಹೌದಾ ಅದು ಕಾರ್ದು ಚೆನ್ನಾಗಿದೆಯಲ್ಲ ಮೈಲೇಜು ಎಲ್ಲ

ಹೌದಾ

ಹಾಂ ಹೌದಾ ಅದು ಕಾಸ್ಟೆಲ್ಲ ಎಷ್ಟಾಗ್ಬೋದು ಎಲ್ಲ ಸೇರಿ ಟೋಟಲ್

ಅದು ದೀಪಾವಳಿಗೆ ಆಫರ್ ಏನೂ ಬಿಟ್ಟಿಲ್ಲವಾ ಸರ್ ಹೌದಾ ನಮಗೆ ದೀಪಾವಳಿಗೆ ಕಾರ್ ಬೇಕಾಗಿತ್ತು ಓಕೆ ಓಕೆ ಸರ್ ಶೋರೂಮ್ಗೆ ಬರ್ತೀವಿ ಓಹ್ ಓಕೆ ಥ್ಯಾಂಕ್ ಯು